ಹಲೋ

ಗುಡ್ ಆಫ್ಟರ್ನೂನ್ ಹೇಳಿ ಹೌದು ನೀವು ಹಾಂ ಹೇಳಿ ಮೇಡಮ್ ಅಂದರೆ ಇವಾಗ ನಮ್ಮ ಕ್ಲೀನಿಕಿಗೆ ಇದನ್ನ ಕಳಿಸ್ಕೊಡ್ಬೇಕು ಅಂತ ಇದ್ದೀರಾ ಯಾವ ಯಾವ್ದು ಇದೆ ಮೆಡಿಸಿನ್ ನಿಮ್ಮ ಹತ್ರ

ಹಾಂ ಹಾಂ ಹೌದಾ ಅಂದರೆ ಇವಾಗ ಅದೇ ಜಾಸ್ತಿ ಹೋಗ್ತಿರೋದೇ ಅದು ಅಂದರೆ ಪೇಶಂಟ್ಗಳು ಬರ್ತಿರೋದೇ ಹಾಂ ತುಂಬ ಅಂದರೆ ಕಾಯಿಲೆ ಅಂತ ಬರ್ತಿರೋದೇ ಹೌದು ಹೌದು ಹಾಂ ಹ್ಞೂ ಡಿಸ್ಕೌಂಟ್ ಇದೆಯಾ ಹಾಂ ಹಾಂ ಅಂದರೆ ಇವಾಗ ಎಷ್ಟು ಕಡೆ ಈವೊಂದು ಡಿಸ್ಟ್ರಿಬ್ಯುಟ್ ಮಾಡಿದ್ದೀರಾ ಆಲ್ರೆಡಿ ಎಲ್ಲ ಕಡೆನೂ ಆಗ್ತಾ ಇದೆ ಅಲ್ಲ ಹಾಂ ಹಾಂ ಒಹ್ ಅಂದರೆ ಇವಾಗ ಇದು ಪರವಾಗಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ಗಲ್ಲು ಇವು ತಗೋತೀವಿ ಪರ್ಚೇಸ್ ಮಾಡ್ತೀವಿ ಅದರ ಜೊತೆಗೆ ಇವಾಗ ಅಂದರೆ ಕೊರೋನ ಇದೆಲ್ಲ ಇರೋದ್ರಿಂದ ಅದ್ರ ಕಡೆಯಿಂದ ಏನಾದರೂ ಬೇರೆದು ಏನಾದರೂ ನಿಮ್ಮ ಸೈಡಿಂದ ಬರೋ ಅಂಥದ್ದು ಇದೆಯೋ ಪ್ರೊಡಕ್ಟ್ಗಳು ಅದೇನಾದರೂ ಹೊಸ ಥರದ್ದು ಏನಾದರೂ ಇದೆಯಾ ನೋಡಿ ಅಂದರೆ ಇವಾಗ ಮಾಸ್ಕ್ಗಳು ಗ್ಲೌಸು ಇವುಗಳನ್ನೂ ಕೊಡಬೇಕಾಗತ್ತಲ್ವ ಹಾಂ ಹ್ಞೂ ಹಲೋ ಹೇಳಿ ಮಾಸ್ಕಲ್ಲಿ ಇವಾಗ ಎಷ್ಟು ಕಲರ್ದು ಬರ್ತಿದ್ದಾವೆ ಸಾಮಾನ್ಯವಾಗಿ ಮಾಸ್ಕು ಹಾಂ ಅದೇ ಇವಾಗ ಎರಡು ಥರದ್ದನ್ನು ಕಳಿಸ್ಕೊಡಿ ಒಂದು ಬ್ಲೂ ಜಾಸ್ತಿ ಹೋಗ್ತಿದೆ ಮತ್ತು ಬ್ಲ್ಯಾಕು ಹಾಂ ಅದು ಎರಡನ್ನೂ ಕಳಿಸ್ಕೊಡಿ ಮತ್ತು ಗ್ಲೌಸ್ಗಳು ಬೇಕಾಗುತ್ತೆ ಅದ್ರ ಜೊತೆಗೆ ಇದು ಸ್ಯಾನಿಟೈಸರ್ ಇವುಗಳೆಲ್ಲ ಹಾಂ ಆಯಿತು ಹಾಂ ಕಳಿಸ್ಕೊಡಿ ನಾಳೆಗೆ ಕಳಿಸ್ಕೊಡಿ ಓಕೆ ಹ್ಞೂ ಆಯಿತು ಓಕೆ ಓಕೆ ಬಾಯ್ ಹ್ಞೂ ಬಾಯ್